ಅಲೋ ನಮಸ್ಕಾರ ಸರ್ ಸರ್ರ್ ಬ್ಯಾಂಕ್ ಮ್ಯಾನೇಜರಾ ಮಾತಾಡೊದು ಅದೆ ಸರ್ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರಾ ಹಾಂ ಸರ್ ನಮಗೆ ಈ ಸಲ ಬೆಳೆ ಚೆನ್ನಾಗಿ ಬಂದಿದೆ ಸರ್ ನಮ್ಮದು ಹಾಗಾಗೀ ಒಂದು ನಾವು ಕಾರ್ ತಗೋಬೇಕ್ ಅಂತ ಇದ್ದೀವಿ ಸರ್ ಹ್ಞೂ ಸರ್ ಹಂಗಾಗಿ ಅದಕ್ಕೊಸ್ಕರ ನಮಗೆ ನಮಗೆ ಒಂದು ಹತ್ ಲಕ್ಷದ ಕಾರ್ ಸರ್ ಅದು ಹೆಸ್ರುನು ಗೊತ್ತಿಲ್ಲ ನಮ್ಗೆ ಕಾರ್ಗುಳು ಹೆಸ್ರು ಯಾವ್ದಾನು ಒಂದು ಒಳ್ಳೆ ಹೆಸ್ರು ಹೇಳ್ರಿ ಆಮೇಲೆ ಅದಕ್ಕೆ ಏನೇನು ಡಾಕ್ಯೂಮೆಂಟ್ಸ್ ಬೇಕು ಇವನ್ನೆಲ್ಲ ಹೇಳಿ ಸರ್ ಹ್ಞೂ ಸರ್ ಎಲ್ಲಾ ಮೊನ್ನೆನೇ ಕಟ್ಟಿದ್ದನಲ್ಲ ಸರ್ ಹತ್ತು ಲಕ್ಷ ಹ್ಞೂ ಸರ್ ಒಂದು ರು ಒಂದು ರೂಪಾಯಿನು ಇಲ್ಲಾ ಸರ್ ನಮ್ಮದು ಹಣನೆ ಇಲ್ಲ ಹ್ಞೂ ಸರ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಹೇಳಿರಿ ಸರ್ ನನಗೆ ಹಾಂ ಆಧಾರ್ ಕಾರ್ಡು ಇಲ್ಲ ಸರ್ ನಮ್ದು ಎಲ್ಲಿ ಸಾಲ ಮಾಡಿಲ್ಲ ಅವು ಯಾವ ಬ್ಯಾಂಕಲ್ಲಿ ಸಾಲ ಇಲ್ಲ ನಿಮ್ಮತ್ತಿರನೆ ಮಾಡಿದ್ದು ಮೊನ್ನೆ ಕಟ್ಟಿ ಬಿಟ್ಟೆವೆ

ಇಲ್ಲ ಸರ್ ಬೇರೆ ಎಲ್ಲು ಇಲ್ಲ ಸರ್ ನಮ್ದು ಎಲ್ಲಿಲ್ಲ ಹಾಂ

ಆ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸ್ಬೇಕು ಸರ್ ಮಾಡಿಸಿಲ್ಲ ಮಾಡ್ಸ್ತಿನಿ ಸರ್ ಹಾಂ ಹೌದು ಸರ್ ಅದೆಲ್ಲ ಕ್ಲಿಯರ್ ಆಯ್ತು ಹ್ಞೂ ಹಾಂ ಸರ್ ಹಾಂ ಸರ್ ಓಕೆ ಸರ್ರ್ ನೋಡಿ ಸರ್ ನಮಗೆ ಪಾಣಿ ಹೊಲದ್ ಪಾಣಿ ಬೇಕೆನು ಸರ್ ಹಾಂ ಹೌದು ಹೌದು ಸರ್ ಹೆಂಗೆ ವರ್ಷಕ್ಕೆ ಒಂದು ಸಲ ಕಟ್ಟದು ಇರತ್ತಾ ಆರು ತಿಂಗ್ಳಿಗೆ ಕಟ್ಟೋದಾ ಹೆಂಗಾ ಅದು ಇಂಟ್ರೆಸ್ಟ್ ಹೆಂಗ್ ಇದೆ ಸರ್ ಎ ಸರ್ ಭಾಳ ಆಗ್ತತಲ್ಲ ಸರ್ ಏ ಏನಾನು ಕಡಿಮೆ ಮಾಡಕೆ ಆಗತ್ತಾ ಸರ್ ಮಾಡಿ ಸರ್ ನಾನು ಈಗ ಸಿಫ್ಟ್ ತಗೋ ಬೇಕಂತಿದ್ದೀನಿ ಕಾರೂ ಎಷ್ಟು ಆಗತ್ತೆ ನನಗೆ ಗೊತ್ತಿಲ್ಲ ಒಂದು ಏಯ್ಟ್ ತೌಸಂಡ್ ಆಗ್ಬೋದು ಏಯ್ಟ್ ಲ್ಯಾಕ್ಸ್ ಆಗ್ಬೋದು

ಓಕೆ ಸರ್ ತ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಗಳು ನಿಮಗೆ ನಮಗೆ ನಮ್ಮಂತ ರೈತರಿಗೆ ನೀವು ಸಹಕಾರ ಮಾಡ್ತಿದ್ದೀರಲ್ಲ ತ್ಯಾಂಕ್ ಯು ಸರ್ ತ್ಯಾಂಕ್ ಯು